ಆಂ ಇದು ಮಿತ್ರಾಸ್ ವೆಜ್ ಹೊಟೇಲಾ ಮೇಡಮ್ ನಮಗೊಂದು ಪಾರ್ಸೆಲ್ ಬೇಕಿತ್ತು ನಿಮ್ಮ ಹೋಟೆಲಲ್ಲಿ ಏನೇನು ಐ ಮೆನು ಇದೆ ಹೇಳ್ಬೋದಾ ಹಾಂ ಹಾಂ ಹಾಂ ಹಾಂ ಓಕೆ ಓಕೆ ಹಾಂ ನಮಗೆ ಮೈಸೂರು ಮಸಾಲ ಬೇಕಿತ್ತು ಅದು ಇದೆಯಾ ಓಕೆ ಮೇಡಮ್ ನಮಗೆ ನಮಗೆ ಅಂದರೆ ಒಂದು ಐದು ಪ್ಲೇಟ್ ಬೇಕು ಯಾಕಂದ್ರೆ ನಮ್ಮನೆಗೆ ಗೆಸ್ಟ್ ಬರ್ತಿದ್ದಾರೆ ಸೋ ಅವರಿಗೆ ಅಂದರೆ ನಿಮ್ಮಲ್ಲಿ ಡೆಲಿವರಿ ಮಾಡ್ತಿರಲ್ಲ ನೀವು ಹಾಂ ಓಕೆ ಮೇಡಮ್ ಹೇಗೆ ಒಂದು ಪ್ಲೇಟಿಗೆ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಐದು ಪ್ಲೇಟಿಗೆ ಎಷ್ಟಾಗುತ್ತೆ ಒಟ್ಟಿಗೆ ಹೇಳಿ ನನಗೆ ಇನ್ನೂರೈವತ್ತಾಗುತ್ತಾ ಓಕೆ ಕಡಿಮೆ ಮಾಡೋಕ್ಕಾಗುತ್ತಾ ಹಾಂ ಹಾಂ ಓಕೆ ಓಕೆ ಮೇಡಮ್ ನನ್ಗೊಂದು ಐದು ಪ್ಲೇಟ್ ಪಾರ್ಸೆಲ್ ಕಳಿಸಿ ಕೊಡ್ತಿರಾ ನಿಮ್ಮ ಅಂದರೆ ಹೌದು ಡೆಲಿವರಿ ಚಾರ್ಜಸ್ ಏನಾದರೂ ಇದೆಯಾ ನಿಮ್ಮಲ್ಲಿ

ಹೌದಾ ಓಕೆ ಮೇಡಮ್ ನನಗೆ ಹಾಗಾದರೆ ಒಂದು ಕಳಿಸಿಕೊಡಿ ನಮಗೆ ಐದು ಪಾರ್ಸೆಲ್ ಮತ್ತೊಂದು ನಿಮ್ಮಲ್ಲಿ ನಾವು ಕ್ಯಾಶ್ ಕೊಡಬೇಕಾ ಅಥವಾ ಗೂಗುಲ್ ಪೇನಾ ಫೋನ್ ಪೇನಾ ಏನಾದರೂ ಇದೆಯಾ

ಹೌದಾ ಹಾಂ ಓ ಓಕೆ ಮೇಡಮ್ ಹಾಗಾದರೆ ನಮಗೊಂದು ಐದು ಪ್ಲೇಟ್ ಕಳಿಸಿಕೊಡಿ ಆಯಿತಾ ಓ ಓಕೆ ನಮಗೆ ಆದಷ್ಟು ಬೇಗ ಕಳಿಸಿಕೊಡಿ ಹಾಂ ಮೇಡಮ್ ಯಾಕೆ ಓ ಓಕೆ ಮೇಡಮ್ ಯಾಕಂದರೆ ನಮಗೆ ಮನೆಗೆ ಗೆಸ್ಟ್ ಬರ್ತಿದ್ದಾರೆ ಅದು ಲೇಟ್ ಮಾಡಬೇಡಿ ಬೇಗ ಕಳಿಸ್ಕೊಡಿ ಆಯಿತಾ ಓಕೆ ಓಕೆ ಮೇಡಮ್ ಓಕೆ ಓಕೆ ಥ್ಯಾಂಕ್ ಯೂ ಸಾರಿ ಕೇಳಿ ನಮ್ಮ ನಮ್ಮಮನೆ ಅಡ್ರೆಸ್ ಅಂದರೆ ಇಲ್ಲಿ ಪದ್ಮ ನಿವಾಸ ಅಂತಾ ಭಾರತ್ ನಗರ ಭಾರತ್ ನಗರ ಭಾರತ್ ನಗರ ಕಾಪು ಉಡುಪಿ ಓಕೆ ಮೇಡಮ್ ಬೇಗ ಕಳಿಸ್ಕೊಡಿ ಆಯಿತಾ ಓಕೆ ಮೇಡಮ್ ಬಾಯ್ ಓಕೆ ಮೇಡಮ್ ಬಾಯ್ ಬಾಯ್ ಓಕೆ ಬಾಯ್ ಬಾಯ್ ಹಾಂ